ನಾನು ಹೋದ ತಿಂಗಳು ಒಂದು ಶೂ ಆರ್ಡರ್ ಮಾಡಿದೆ ಮೊದಲು ಅದು ತುಂಬ ಚೆನ್ನಾಗಿತ್ತು ನನ್ನ ಗೆಳೆಯರು ಹೇಳಿದರು ಇದನ್ನು ತಗೊಳ್ಳಿ ಅಂತ ಅದಕ್ಕೆ ನಾನು ತಗೊಂಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅರ್ಡಿರ್ ಮಾ ಆರ್ಡರ್ ಮಾಡಿದ ಕೂಡಲೇ ಡೆಲಿವರಿ ಮಾಡಿದರು ನಾನು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದೆ ಆದರೆ ಒಂದು ಹದಿನೈದು ದಿನ ಅಷ್ಟೆ ಮತ್ತೆ ಮತ್ತೆ ಅದರ ಬಣ್ಣ ಬಿಡಲು ಶುರುವಾಯಿತು ತುಂಬ ಬೇಜಾರು ಆಗಿತ್ತು ಅಷ್ಟು ಹಣ ಕೊಟ್ಟು ಅದು ಜಾಸ್ತಿ ದಿನ ಕೂಡ ಬರಲಿಲ್ಲ ಅಂತ ನನಗೆ ಸಲಹೆ ನೀಡಿದ ನನ್ನ ಗೆಳೆಯರ ಶೂ ಈಗಲೂ ತುಂಬ ಚೆನ್ನಾಗಿದೆ ನನ್ನ ಶೂ ಮಾತ್ರ ಹೀಗೆ ಆಗಿದೆ ನಾನು ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದ್ದು ನಾನು ಅವರಿಗೆ ತುಂಬ ಬೈದೆ ಅಷ್ಟು ಬೇಜಾರಿನ ವಿಷಯ ಆಗಿತ್ತು ನಾನು ಅದನ್ನು ತಗೊಂಡಿದ್ಯಾಕೆ ಅಂದರೆ ನನಗೆ ಬೆಳಿಗ್ಗೆ ಬೇಗ ಜಾಗಿಂಗ್ಗೆ ಹಾಕಿಕೊಂಡು ಹೋಗುವ ಅಂತ ಆದರೆ ಅದು ಸರಿ ಇರಲಿಲ್ಲ ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡೆ ಇನ್ಮೇಲೆ ನಾನು ಆನ್ಲೈನಲ್ಲಿ ಯಾವತ್ತೂ ಯಾವುದೇ ವಸ್ತುವನ್ನು ತಗೊಳಲ್ಲ ಅಂತ ಮತ್ತು ನಾನು ನನಗೆ ಗೊತ್ತಿರುವ ಜನರಿಗೆ ಈ ಬಗ್ಗೆ ತಿಳಿಸಿದೆ ಅವರಿಗೂ ಆನ್ಲೈನ್ನಲ್ಲಿ ಯಾವುದೇ ವಸ್ತುವನ್ನು ನೋಡದೆ ತಗೊಬಾರ್ದು ಅಂತ ಹೇಳಿದೆ